ನಮಸ್ಕಾರ ನನ್ನ ವಿಷಯ ಇವಾಗ ನಾ ಎದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಂದೀನಿ ಅಂತಂದ್ರೆ ನಿಮ್ಮ ಅತ್ಯಂತ ದೊಡ್ಡ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಯಾವುವು ನನ್ನ ಅತ್ಯಂತ ದೊಡ್ಡ ಸಾಮರ್ಥ್ಯ ಏನಂತಂದ್ರೆ ಎಲ್ಲರ ಎಲ್ಲರ ಜೋಡಿಯೂ ಬೆರಿತೀನಿ ಆಮೇಲೆ ಎಲ್ಲರ ಜೋಡಿಯೂ ಅಜ್ಜೆಸ್ಟ್ ಆಗ್ತೀನಿ ಆಮೇಲೆ ಧೈರ್ಯವೂ ಐತಿ ಆದರೆ ನನ್ನ ದೌರ್ಬಲ್ಯ ಏನಂತಂದ್ರೆ ಇವು ಈಗ ಈ ಸಣ್ಣ ಸಣ್ಣ ವಿಷಯಕ್ಕೂ ನಾನು ಅಳ್ತೀನಿ ಭಾಳ ಅಳ್ತೀನಿ ಆಮೇಲೆ ಅಳುವುದಷ್ಟೇ ಅಲ್ಲ ಸೊಲ್ಪ್ ಒಮ್ಮೆ ಸಿಟ್ಟು ಬಂತಂದರೂ ಅಳ್ತೀನಿ ಆಮೇಲೆ ಏನಾದರೂ ದುಃಖ ಆಯಿತು ಅಂತಂದ್ರೂ ಅಳ್ತೀನಿ ಒಟ್ಟು ಎಲ್ಲಾದ್ರೊಳಗೂ ಅಳ್ತೀನಿ ಹೆಂಗೆ ಮಾತಾಡ್ಬೇಕು ಈ ಹೆಂಗೆ ಒಮ್ಮೆ ಕೆಲ್ವೊಂದು ಕ್ಷಣಗಳು ಬರ್ತಾವೆ ಅಂದರೆ ಪರಿಸ್ಥಿತಿಗಳು ಬರ್ತಾವೆ ಅವಾಗ ಹೆಂಗೆ ಇರ್ಬೇಕು ಹೆಂಗೆ ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ ಒಮ್ಮುಕ್ಲೆ ಅಳು ಬಂತು ಅಂತಂದ್ರೆ ಅತ್ತು ಬಿಡ್ತೇನೆ ನಾನು ಏನು ಮಾಡಬೇಕು ಅನ್ನುದೇ ಗೊತ್ತಾಗಂಗಿಲ್ಲ ನಂಗೆ ಆಮೇಲೆ ಇನ್ನೊಂದು ಅತ್ಯಂತ ದೊಡ್ಡ ಸಾಮರ್ಥ್ಯ ಏನಂತಂದ್ರೆ ನನಗೆ ನನಿಗೆ ಏನಾದರೂ ಆರಾಮ ಮಲ್ಕೊಂಬಿಡ್ತೇನೆ ನನಗೇನಾದರೂ ಸಿಟ್ಟು ಬಂದರೂ ನಾನು ಆರಾಮಾಗಿ ಮಲ್ಕೊತೇನೆ ಎಂಥ ಚಿಂತೆ ಇತ್ತಂದರೂ ಆರಾಮ ಮಲ್ಕೊತೀನಿ ಆಮೇಲೆ ಏನೇ ಜಗಳ ಆಡಳಿ ನಾನು ಏನಾದರೂ ಇನ್ನೊಬ್ರ ಜೋಡಿ ಮಾತು ಬಿಡಲಿ ನಂಗೆ ಏನು ಅದು ಎಲ್ಲ ಜಾಸ್ತಿ ಚಿಂತೆ ಮಾಡಕ್ಕೆ ಹೋದರೂ ನಾನು ನಿದ್ದೆ ಎಳದಂಗೆ ಆಗ್ತಿರ್ತೈತಿ ನಿದ್ದೆ ಹಂಗೆ ಮಕ್ಕೊತೀನಿ ನಾನು ಆಮೇಲೆ ಅದ ಅದು ದೌರ್ಬಲ್ಯವೂ ಆಕೈತಿ ಯಾಕಂದ್ರೆ ಪರೀಕ್ಷೆ ಟೈಮ್ ಇರ್ತತಿ ಪರೀಕ್ಷೆ ಟೈಮ್ನಾಗ ಏನು ಮಾಡ್ಬೇಕಂತಲೂ ಗೊತ್ತಾಗಿಲ್ಲ ಎಷ್ಟು ನಿದ್ದೆ ಬರ್ತೈತವೆ ಅಂದರೆ ತಡ್ಕೊಳ್ಳಕ್ಕೂ ಆಗಂಗಿಲ್ಲ ನನಗೆ ಇದೇ ನಿದ್ದಿನೇ ಸಾಮರ್ಥ್ಯ ರೂಪ್ದಾಗ ಹೆಂಗೆ ನೋಡ್ತೇನಂತಂದ್ರೆ ನಾನು ಇವಾಗ ಏನಾದರೂ ನಾನು ಚಿಂತೆ ಇರ್ತೈತೆ ನನಗೆ ಇವತ್ತು ಆ ಚಿಂತೆ ಐತೆ ಅಂತಂದ್ರೆ ರಾತ್ರಿ ಮಲ್ಕೊಂಡು ಎದ್ದ ಕುಳೆ ಮುಂಜಾನ್ ನನಗೆ ಅದು ಏನಂತ ಗೊತ್ತೇ ಗೊತ್ತೇ ಇರಲ್ಲ ನಾನಾಗೇ ಅದನ್ನು ಕೆದಕಿ ಕೆದಕಿ ನೆನ್ಪು ಮಾಡ್ಕೊಂಡರಷ್ಟೇ ನನಗೆ ಗೊತ್ತಾಕತ್ತೆ ನನಗೆ ಈ ಥರ ಚಿಂತೆ ಇತ್ತು ಹೀಗಾಗಿತ್ತು ಅಂತ್ಹೇಳಿ ಅಲ್ಲಿವರೆಗೂ ನನಗೆ ಗೊತ್ತಾಗಂಗಿಲ್ಲ ಅದ್ಕೆ ನಾನು ಆರಾಮ ಮಲ್ಕೊಬೋದು ಅದು ನನ್ನ ದೊಡ್ಡ ಸಾಮರ್ಥ್ಯವೂ ಹೌದು ಮತ್ತು ದೌರ್ಬಲ್ಯವೂ ಹೌದು ಆಮೇಲೆ ಇನ್ನೊಂದು ದೊಡ್ಡ ಸಾಮರ್ಥ್ಯ ಏನಂತಂದ್ರೆ ನಮ್ಮ ಅಪ್ಪಾಜಿ ಮಮ್ಮಿ ನಮ್ಮ ಅಣ್ಣ ನಮ್ಮ ತಂಗಿ ಇವ್ರು ಇಲ್ಲ ಅಂತಂದ್ರೆ ನನ್ನ ಜೀವನ್ದಾಗ ನಾನು ಏನು ಅಲ್ಲ ಆಮೇಲೆ ದೌರ್ಬಲ್ಯ ಏನು ಅಂತಂದ್ರೆ ಅವ್ರಿಗೆ ಸಲ್ಪ ಏನಾದರೂ ಆತಂದ್ರೆ ನನಗೆ ತಡ್ಕೊಳಕಂತೂ ಆಗಂಗೇ ಇಲ್ಲ ಅದೇ ನನ್ನ ದೌರ್ಬಲ್ಯ ಆಗಿರ್ತತಿ ಆಮೇಲೆ ನಮ್ಮ ಗೆಳ್ತ್ಯಾರ ಜೋಡಿಯೂ ನಾನು ಅಷ್ಟು ಲಗೂನ ನಾನು ಗೆಳ್ತ್ಯಾರ್ನ ಮಾಡ್ಕೊಳಕ್ಕೆ ಮಾಡ್ಕೊಳ್ಳಂಗಿಲ್ಲ ಯಾಕಂದ್ರೆ ನಾನು ಜಾಸ್ತಿ ಮಾತಾಡೊಂಗಿಲ್ಲ ಮನಸ್ಸು ಬಿಚ್ಚಂತೂ ಯವ ಜಾಸ್ತಿ ಒಮ್ಮುಕ್ಲಂತೂ ಮಾತಾಡ್ಕೊಳ್ಳಂಗಿಲ್ಲ ನಾನು ಇನ್ನೊಂದು ನನ್ನ ಮನ್ಸಿಗೆ ಏನು ಅನಿಸ್ತತಿ ಅದನ್ನ ಜಾಸ್ತಿ ಯಾರ ಕಡೆ ಹಂಚ್ಕೋಬೇಕು ಅಂತಂದ್ರೆ ಎಲ್ಲಾರ ಮುಂದೂ ಹಂಚ್ಕೊಳಂಗೂ ಇಲ್ಲ ನಾನು ಅವಾಗ ಯಾರ ಮುಂದೂ ಹೇಳ್ಕೋಬೇಕ್ ಅನಿಸ್ತಿರ್ತೈತಿ ಅದಕ್ಕೆ ನಾನು ಗೆಳ್ತ್ಯಾರನ್ನ ಎಲ್ಲರೂ ಗೆಳ್ತ್ಯಾರ ಮುಂದೆ ಹಂಚ್ಕೊಂಡ್ರೆ ನಾನು ಕೆಲವು ಮಂದಿ ಅಷ್ಟೇ ಅದಾರ ನನಗೆ ಯಾರ ಮುಂದೂ ಹಂಚ್ಕೋಬೇಕು ಅನ್ನೋವ್ರು ಅವ್ರ ಮುಂದೆ ಅಷ್ಟೇ ಹಂಚ್ಕೊತೇನೆ ಕೆಲ್ವೊಂದು ವಿಷ್ಯಗಳನ್ನ ನಾನು ಹಂಚ್ಕೋಳ್ಳೋದೂ ಇಲ್ಲ ಯಾಕಂದ್ರೆ ಅವು ಅವನ್ನ ನಮ್ಮ ಶಿವಪ್ಪ ಶಿವಪ್ಪ ಅಂದರೆ ನಮ್ಮ ಶಿವನನ್ನ ಭಾಳ ನಂಬ್ತೀನಿ ಅಲ್ಲಿ ಬರದಿಡ್ತೀನಿ ನನ್ನ ನನ್ನ ಕಡೆ ಒಂದು ಡೈರಿ ಐತಿ ಆ ಡೈರಿ ಒಳಗೆ ನನಗೆ ಏನಾದರೂ ಬೇಜಾರಾತು ಅಂತಂದ್ರೆ ಆಮೇಲೆ ಖುಷಿ ಭಾಳ ಇತ್ತು ಅಂತಂದ್ರೆ ಹೀಗೆಲ್ಲ ಬರ್ಕೊಂಡು ಇಡ್ತೇನೆ ಅದ್ನ ಬರ್ದು ಅದ್ನ ಹೆಂಗೆ ಹೇಳ್ತಿರ್ತೇನೆ ಅಂದ್ರೆ ಶಿವಪ್ಪ ನನಗೆ ಹಿಂಗಾತು ಇವತ್ತು ಅದಕ್ಕೆ ಖುಷಿ ಆಯಿತು ಶಿವಪ್ಪ ಹಿಂಗಾಯ್ತು ಅದಕ್ಕೆ ಬೇಜಾರಾಯಿತು ಆಮೇಲೆ ಲಾಸ್ಟಿಗೊಂದು ತ್ಯಾಂಕ್ ಯೂ ಶಿವಪ್ಪ ಶಿವಪ್ಪಗಂತೂ ಧನ್ಯವಾದ ಹೇಳ್ತಿರ್ತೀನಿ ಇನ್ನೊಂದು ದೊಡ್ಡ ದೊಡ್ಡ ಸಾಮರ್ಥ್ಯ ನಂದು ಅಂದರೆ ನನ್ನ ಜೊಡಿ ನಮ್ಮ ಶಿವಪ್ಪ ಅದಾನ ಶಿವಪ್ಪ ಇಲ್ಲದಂಗ ನಾನಿಲ್ಲ ಏನೂ ನಡೆಯಂಗೂ ಇಲ್ಲ ನನ್ನ ಜೀವನ್ದಾಗ ಶಿವಪ್ಪ ಇಲ್ಲದಂಗ ಆಮೇಲೆ ದೌರ್ಬಲ್ಯ ಏನಂತಂದ್ರೆ ನಾನು ಅದು ಅಳೋದೊಂದು ಹೌದು ದೌರ್ಬಲ್ಯ ಇನ್ನೊಂದು ಏನು ದೌರ್ಬಲ್ಯ ಅಂತಂದ್ರೆ ಅಷ್ಟು ನನಗೆ ಏನೂ ಗೊತ್ತಾಂಗಿಲ್ಲ ಅಂದ್ರೆ ಲಗೂನ ನಂಬಿಡ್ತೇನೆ ಎಲ್ಲ ಮಂದಿನ್ನೂ ಈಗ ಯಾರರೂ ಬಂದು ಮಾತಾಡಕ್ಕೆ ಹತ್ತಿರ ಅಂತ ಅಂದರೆ ಲಗೂನ ನಂಬಿಡ್ತೇನೆ ಇನ್ನೊಂದು ನಾನು ಹಾಸ್ಟೆಲ್ನಾಗ ಇದು ಬೆಳೆದಿಲ್ಲ ಇವಾಗ ಡಿಗ್ರಿ ಕಲ್ಯಾಕ್ಕೆ ಅಂತ ಹೇಳಿ ಇಲ್ಲಿ ಬಂದು ಹಾಸ್ಟೆಲ್ನಾಗ ಉಳ್ದೇನಿ ಹಾಸ್ಟೆಲಿಗೆ ಬಂದ್ಮೇಲೆ ಗೊತ್ತಾಗೈತೆ ನನಗೆ ಈ ಜೀವನ ಅಂದ್ರೆ ಏನು ಜೀವನ್ದಾಗ ಮನ್ಷಾರು ಹೆಂಗಿರ್ತಾರೆ ಯಾವ್ಯಾವ ಮಂದಿ ಹೆಂಗೆ ಇರ್ತಾರೆ ಯಾರ್ಯಾರ ಗುಣ ಹೇಗಿರ್ತತಿ ಯಾರ್ಯಾರ ಜೋಡಿ ಹೆಂಗೆ ಇರ್ಬೇಕು ಅನ್ನೋದು ನನಗೆ ಇಲ್ಲಿ ಬಂದು ಗೊತ್ತಾಗೈತಿ ಹಾಸ್ಟೆಲಿಗೆ ಬಂದಾದ್ಮೇಲೆ ಗೊತ್ತಾಗೈತಿ ಅದ್ಕಿಂತ ಮುಂಚೆ ನಾ ಮನ್ಯಾಗ ಇರ್ತಿದ್ದೆ ಡಿಗ್ರಿ ಬರೋಮಟ ಮನೆಯಾಗ ಇದು ಕಲ್ತೇನಿ ಅವು ಅಲ್ಲಿ ಹೇಗಿತ್ತು ಅಂತಂದ್ರೆ ನಮ್ಮ ಶಾಲೆ ಮನೆ ಶಾಲೆ ಮನೆ ಶಾಲ್ಯಾಂದು ಮನಿಗೆ ಬರ್ತಿದ್ದಿಲ್ಲ ಮನ್ಯಾಂದು ಶಾಲಿಗೆ ಹೋಗ್ತಿರಲಿಲ್ಲ ಆಮೇಲೆ ನಂಗೆ ಶಾಲೆ ಒಳಗೆ ಏನಾದರೂ ಫರ್ಕೇ ಬೀಳ್ತಿರಲಿಲ್ಲ ಯಾಕಂದ್ರೆ ನಮ್ಮ ಮನೆ ಒಳಗೆ ಇದ್ದಾಗ ನನ್ನ ಜೊಡಿ ಎಲ್ಲರೂ ಅಪ್ಪಾಜಿ ಮಮ್ಮಿ ಇದ್ರೆ ಆದ್ರೆ ಇಲ್ಲಿ ಹಾಸ್ಟೆಲ್ನಾಗ ಹಂಗೆ ಆಗಂಗಿಲ್ಲ ಇದೊಂದು ನನಗೆ ಭಾಳ ಬೇಜಾರಾಗಿ ನಾ ಅದ್ಕೆ ನಾ ಯಾವಾಗ್ಲೂ ನಮ್ಮ ಅಪ್ಪಾಜಿ ಮಮ್ಮಿಗೆ ಹೇಳ್ತಿರ್ತೇನೆ ನನ್ಗೆ ಯಾಕೆ ಹಾಸ್ಟೆಲಿಗೆ ಕಳಿಸಿದ್ರಿ ಅಂತ್ಹೇಳಿ ಆಮೇಲೆ ಅವ್ರಿಗೆ ಹೇಳ್ತಿರ್ತೇನೆ ಇಲ್ಲೇ ಧಾರವಾಡ ಬನ್ರಿ ಇಲ್ಲೇ ಉಳಿಯಿರಿ ಅಂತ್ಹೇಳಿ ಹೆಂಗಂದ್ರೆ ನಮ್ಮ ಊರು ಸಮೀಪ ಆಕ್ಕತಿ ಇದಕ್ಕೆ ಧಾರ್ವಾಡ್ಗೆ ಅದ್ಕೆ ಇಲ್ಲೇ ಬಂದು ಉಳಿಯಿರಿ ಅಂತ್ಹೇಳಿ ಆದ್ರೆ ಅಪ್ಪಾಜಿ ಕೆಲ್ಸ ಐತೆ ಅಪ್ಪಾಜಿಯೂ ಟೀಚರ್ ಅದಾರ ಅವ್ರು ಕೆಲಸ ಮಾಡ್ಬೇಕ್ ಅದಕ್ಕೆ ಅವ್ರು ಬರಕ್ಕಾಗಲ್ಲ ಇಷ್ಟೇ ಆಮೇಲೆ ಅದು ದೌರ್ಬಲ್ಯ ಏನು ದೌರ್ಬಲ್ಯ ಆಗಿರ್ತದ್ ನಂದು ಯಾಕಂತ ಎಲ್ಲರ್ನೂ ಜಲ್ದೀ ನಂಬಿ ಬಿಡ್ತೇನೆ ಆಮೇಲೆ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡಕತ್ತೆ ತಲಿಗೆ ಹಾಕ್ಕೊಂಡೆ ಅಂತಂದ್ರೆ ಅದು ಎಷ್ಟು ಚಿಂತೆ ಮಾಡ್ತಿರ್ತೆನಂದ್ರೆ ತಲೆನೋವು ಎದ್ದು ಹೋಗಿರ್ತದ್ ನನಗೆ ಅಷ್ಟು ಚಿಂತೆ ಮಾಡ್ತಿರ್ತೇನೆ ಆದ್ರೆ ನಿದ್ದೆ ಬರೋ ಟೈಮ್ಗೆ ಆರಾಮ ನಿದ್ದೆ ಮಾಡ್ತೀನಿ ಹಂಗೆ ಅದೀನಿ ನಾನು ಅದೇ ನಂದು ದೊಡ್ಡ ದೌರ್ಬಲ್ಯ ಆಗಿರ್ತೈತಿ ಆಮೇಲೆ ಇನ್ನೊಂದು ಸಾಮರ್ಥ್ಯ ಏನಂದ್ರೆ ನಮ್ಮ ಅಣ್ಣ ನಮ್ಮ ಅಣ್ಣ ನನ್ನ ಜೋಡಿ ಯಾವಾಗಲೂ ಇದ್ದೇ ಇರ್ತಾನೆ ಆಮೇಲೆ ಇದ್ವರ್ಗೂ ನಮ್ಮ ಅಣ್ಣ ನನಿಗೆ ಯಾವಾಗಲೂ ಸಪೋಟ್ ಮಾಡ್ಕೊಂಡು ಬಂದಾನ ನಂಗೆ ಕೆಲವೊಮ್ಮೆ ನನಗೆ ಓದಕ್ಕ ಆಗೊಲ್ದು ಆಗೊಲ್ದು ಅಂತ ಅಳುವಾಗಲೂ ನಮ್ಮ ಅಣ್ಣ ಹೇಳ್ತಿದ್ದ ನಪಾಸಾದರೆ ಏನವ್ವ ಏನೂ ಆಗೊಂಗಿಲ್ಲ ಮತ್ತು ಮುಂದಿನ ಸರ್ತಿ ಕಟ್ಟು ಬರಿ ಈ ಥರ ದೈರ್ಯ ಹೇಳೋರು ಯಾರು ಸಿಗ್ತಾರೆ ನಮ್ಮ ಮಮ್ಮಿಯೂ ಹಾಗೆ ನಮ್ಮ ಅಪ್ಪಾಜಿ ಎಲ್ಲರೂ ಎಲ್ಲದರೊಳಗೂ ಧೈರ್ಯ ಹೇಳ್ತಾರೆ ಸೊ ನನ್ನ ಕುಟುಂಬ ನನ್ನ ಫ್ಯಾಮಿಲಿಯೇ ನನಗೆ ಎಲ್ಲ ನನ್ನ ಸಾಮರ್ಥ್ಯ ದೊಡ್ಡ ಸಾಮರ್ಥ್ಯ ಅದ್ರೊಳ್ಗೆ ನಮ್ಮ ಶಿವಪ್ಪ ಆಮೇಲೆ ದೌರ್ಬಲ್ಯ ಅಂತೂ ಅದೇ ಮಲಗೋದು ಒಂಥರ ಸಾಮರ್ಥ್ಯ ಆದ್ರೆ ಒಂಥರ ಮಲಗೋದೇ ಆಗಿರತ್ತೆ ಒಂಥರ ದೌರ್ಬಲ್ಯವೂ ಹೌದು ಆಮೇಲೆ ನನ್ನ ಅಳೋದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅದೂ ಒಂಥರ ಸಾಮರ್ತ್ಯವೇ ಆಗಿರುತ್ತೆ ಯಾಕಂದ್ರೆ ನಾನು ಅತ್ತಷ್ಟು ನನ್ನ ದುಃಖನ ಹೊರಗೆ ಹಾಕ್ಕೊಂಡಷ್ಟು ಮನಸ್ಸು ಹಗುರಾಕೈತಿ ಅದ್ಕೆ ನನಗೆ ಅಷ್ಟು ಲಗು ಅಳು ಬರ್ತೈತೋ ಏನು ಗೊತ್ತಿಲ್ಲ ಆದ್ರೆ ನಂಗೆ ಅಳು ಬಂತಂದ್ರೆ ನಾನು ಯಾರ ಮುಂದೂ ಕೂತ್ಕೊಂಡು ಅಳಂಗಿಲ್ಲ ಯಾರೂ ಏ ಇರಂಗಿಲ್ಲ ಆವಾಗ ಅಳ್ತೀನಿ ಯಾರೂ ಇಲ್ಲದೆ ಇರೋ ಪ್ಲೇಸಿಗೆ ಹೋಗಿ ಅಂದ್ರೆ ಜಾಗಕ್ಕೆ ಹೋಗಿ ನಾನು ಅಳ್ತೀನಿ ನಾನು ಎಲ್ಲರ ಮುಂದೆ ಕುತ್ಕೊಂಡು ಅಳೋದು ಅದು ಶೋಕಿ ಅಂತ ಹೇಳತ್ತಿಲ್ಲ ನಾನು ಆದ್ರೆ ನನಗದು ಇಷ್ಟ ಆಗಂಗಿಲ್ಲ ಎಲ್ಲರ ಮುಂದೆ ಕುತ್ಕೊಂಡು ಅಳ್ಬೇಕು ಅಳೋದೆಲ್ಲ ಇಷ್ಟ ಆಗಂಗಿಲ್ಲ ಅದಕ್ಕೆ ನನಗೆ ಅದು ಒಂದು ಸಾಮರ್ಥ್ಯ ಹೌದು ಯಾಕಂದ್ರೆ ನಾನು ತಡ್ಕೊತೀನಿ ಸ್ವಲ್ಪ ದುಃಖವೂ ತಡ್ಕೊತೀನಿ ಆಮೇಲೆ ಇನ್ನೊಂದು ನನ್ನ ಯಾವ ಸಿಟ್ಟು ಬಂತಂತ ಅಂದರೂ ಅದನ್ನು ಎರಡು ಇವಾಗ ಏನಾದ್ರೂ ಜಗಳ ಆಯಿತು ನನ್ನ ಮತ್ತು ನನ್ನ ಗೆಳತಿ ಜೋಡಿ ಜಗಳ ಆತಂತ ಅಂದ್ರೆ ಆವಾಗ ನಾನು ಆಕಿದ ತಪ್ಪು ನಂದೇ ಸರಿ ನಂದೇ ಸರಿ ಅಂತ ಯಾವತ್ತೂ ಹೇಳಾಂಗಿಲ್ಲ ಆ ಪರಿಸ್ಥಿತಿ ಹೇಗಿತ್ತು ಆಕಿನ ಸ್ಥಾನದೊಳಗೆ ನಿಂತ್ಕೊಂಡಾಗ ನಾ ಹೆಂಗೆ ರಿಯಾಕ್ಟ್ ಮಾಡ್ತಿದ್ದೆ ಅಂದು ಯಾವ ಥರ ರೆಸ್ಪಾನ್ಸ್ ಮಾಡ್ತಿದ್ದೆ ಈ ಥರ ಎಲ್ಲ ನಾನು ಯೋಚನೆ ಮಾಡ್ತೀನಿ ಆವಾಗಷ್ಟೇ ನಾನು ನಿರ್ಧಾರ ತೊಗೊಳ್ಳೋದು ಆಮೇಲೆ ಮುಂಚೆ ಇತ್ತು ನನಗೆ ಸಿಟ್ಟು ಭಾಳ ಇತ್ತು ಮುಂಚೆ ಅದು ಒಂದು ದೌರ್ಬಲ್ಯ ಆಗಿತ್ತು ಹಾಸ್ಟೆಲಿಗೆ ಬರೋಕ್ಕಿಂತ ಮುಂಚೆ ಸಿಟ್ಟಿತ್ತು ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಮಾಡ್ಕೊತಿದ್ದೆ ಆದರೆ ನಾನು ಯಾವುದನ್ನೂ ಮನ್ಸ್ನಾಗ ಇಟ್ಕೊತಿರಲಿಲ್ಲ ತಲ್ಯಾಗ ಇಟ್ಕೊತಿರ್ಲಿಲ್ಲ ಅವಾಗಾವಾಗ ಜಗಳ ಆಯಿತು ಅಂತಂದ್ರೆ ಅದನ್ನು ಮುಂದೂವರ್ಸ್ತಿರಲಿಲ್ಲ ಅಲ್ಲಿಗಲ್ಲೇ ನನಿಗೆ ನೀ ಹಿಂಗೆ ಮಾಡಿದೆ ನನಗೆ ಬೇಜಾರಾಯಿತು ಅಂತ ಅಷ್ಟೇ ಹೇಳ್ತೀನಿ ಆಮೇಲೆ ಹೇಳಾದಮೇಲೆ ನೆಕ್ಸ್ಟ್ ಒಂದೆರಡು ಸೆಕೆಂಡ್ಸಿಗೆ ನಾನು ಅವ್ರ ಜೋಡಿ ಚಂದಂಗೆ ಇರ್ತೀನಿ ಚಂದಂಗೆ ಮಾತಾಡ್ತೀನಿ ಯಾಕಂದರೆ ಯಾರೂ ಕೆಟ್ಟೋರಾಗಿ ಇರಂಗಿಲ್ಲ ಪರಿಸ್ಥಿತಿ ಅವ್ರ್ನ ಕೆಟ್ಟೋರು ಮಾಡಿರ್ತೈತಿ ಅದ್ಕೆ ನಾವು ಹೇಳಕ್ಕ ಆಗಂಗಿಲ್ಲ ಅವರೇ ಕೆಟ್ಟೋವ್ರು ಇವ್ರು ಸರಿ ಅಂತ ಇದೊಂದೇ ನನ್ನದು ಸಾಮರ್ಥ್ಯ ಹೌದು ಆಮೇಲೆ ದೌರ್ಬಲ್ಯ ಅಂತಂದ್ರೆ ನಾನು ಸ್ವಲ್ಪ ನೆಗಿಟಿವ್ ತಿಂಕಿಂಗ್ ಅಂತಾರಲ್ಲ ಆ ಥರ ಅಪ್ ಏನಂತಾರೆ ಪೆಸಿಮಿಸ್ಟ್ ಈ ಥರ ನಾನು ಅದು ಹೆಂಗೆ ನಾನು ಈಗ ಎಲ್ಲಾನು ಎಲ್ಲಾದ್ರೊಳಗೂ ನೆಗೆಟಿವ್ ಯೋಚನೆ ಮಾಡ್ತೇನಂತ ಗೊತ್ತಿಲ್ಲ ಆದ್ರೆ ನಾನು ಶಿವಪ್ಪನ್ನ ಭಾಳ ನಂಬ್ತೀನಿ ಅನ್ನೋದಕ್ಕೆ ನಾನು ಎಲ್ಲ ವಿಷಯಕ್ಕೂ ಶಿವಪ್ಪನ ಕಡೆ ಹೋಗಿ ಹೇಳ್ಕೊತೀನಿ ಕೆಲ್ವೊಂದು ಸಜೆಷನ್ ಶಿವಪ್ಪನೇ ಯಾವುದಾದ್ರೂ ಒಂದು ರೂಪದಾಗ ಕೊಟ್ಟಿರ್ತಾನೆ ಅದು ಸಜೆಷನ್ ಇಟ್ಕೊಂಡೇ ನನ್ನ ಜೀವನ ನಡ್ಸ್ತೀನಿ ಮುಂದೆ ಇವಾಗ್ಲೂ ಅದೇ ರೀತಿ ಒಳಗೆ ನಡಿತಿದೀನಿ ಆಮೇಲೆ ನನ್ನ ಜೀವನ್ದೊಳಗೆ ದೊಡ್ಡ ದೊಡ್ಡ ದೊಡ್ಡ ಸಾಮರ್ಥ್ಯ ನನ್ನ ದೊಡ್ಡ ಸಾಮರ್ಥ್ಯ ಇವೆರಡೇ ನನ್ನ ಕುಟುಂಬ ಮತ್ತು ನನ್ನ

ಇವರಿಬ್ರೂ ಇಲ್ಲ ಅಂತಂದ್ರೆ ನಾನಿಲ್ಲ ಎಲ್ಲ ಜೀವನದೊಳಗೂ ಅದೇ ಇರ್ತೈತಿ ಅನ್ಕೊತಿನಿ ಅಂದ್ರೆ ಅವ್ರ ಕುಟುಂಬ ಮುಖ್ಯ ಅಂತ ಪ್ರಾಮುಖ್ಯತೆ ಕೊಡ್ತಾರೆ ಅನ್ಕೊಂಡೇನಿ ಅಷ್ಟೇ